ನಮಸ್ಕಾರ ನಾನು ಪುಂಡಲೀಕ ಎಂಕಂಚೆ ಅಂತ್ಹೇಳಿ ನಮ್ಮೂರು ಧಾರವಾಡ ದಾರು ಧಾರವಾಡದ ಒಳಗೆ ನೀರಾವರಿ ಸೌಲಭ್ಯಗೆ ಸೌಲಭ್ಯದ ಬಗ್ಗೆ ಮತ್ತು ನೀರಾವರಿ ಬೆಳೆ ಬಗ್ಗೆ ಹೇಳೋದು ವಿಚಾರ ಏನು ಅದಾವ ಅಂತಂದರೆ ನಮ್ಮೂರು ಧಾರವಾಡದಾಗ ಈ ಧಾರವಾಡಕ್ಕ ಮಲೆನಾಡ ಗಡಿ ಅಂತಾರೆ ಮತ್ತು ಮಮ್ ಅರೆ ಮಲೆನಾಡು ಅಂತನೂ ಕರಿತಾರೆ ಈ ಈ ಅರೆ ಮಲೆನಾಡು ಅಂತಂದ್ರ ಸಂಪೂರ್ಣ ಹೆಚ್ಚಿನ ಮಳೆನು ಆಗೋದಿಲ್ಲ ತೀರ ಕಡಿಮೆ ಮಳೆ ಕಡಿಮೀನೂ ಆಗೋದಿಲ್ಲ ಮಳೆ ಸ್ವಲ್ಪ ಪ್ರಮಾಣದ ಮಳೆ ಆಗ್ತಾ ಇರ್ತತಿ

ನೀರು ಆಗ್ತಿರ್ತೈತೆ ಹಾಗೆ ಸೊಲ್ಪ ಇನ್ನ ನೀರಾವರಿ ಬಗ್ಗೆ ಹೇಳ್ಬೇಕು ಅಂತಂದರೆ ಅಷ್ಟೆ ಹೇಳ್ಕೊಳೋಷ್ಟು ಇಲ್ಲೆ ಕಿನಾಲ ವ್ಯವಸ್ಥೆ ಅದು ಇಲ್ಲ ನಮ್ಮ ಧಾರವಾಡ ಜಿಲ್ಲೆದಾಗ ಮತ್ತು ಹೆಚ್ಗಿ ಜನ ರೈತರ ಬೋರ್ವೆಲ್ ಮೇಲೆ ಡಿಪೆಂಡ್ ಅದರ ಇನ್ನ ಕೆಲುವು ಕಡೆ ಬೋರ್ವೆಲ್ ಬೀಳುದಿಲ್ಲ ಯಾಕಂತಂದರೆ ಏರಿ ಭೂಮಿನು ಐತಿ ಮಸಾರೆ ಭೂಮಿನು ಐತಿ ಧಾರವಾಡ ಜಿಲ್ಲೆದಾಗ ಈ ನಮ್ದು ಉತ್ರ ಭಾಗಕ್ಕ ಹೊಯಿದು ಅಂತಂದ್ರ ಸೊಲ್ಪ ಮಸಾರೆ ಐತಿ ಅಲ್ಲಿ ಬೋರ್ವೆಲ್ ಬಿಳ್ತತಿ ಬೋರ್ವೆಲ್ ಬಿಳ್ತಾವ ಅಲ್ಲಿ ಕೃಷಿ ಸಾಮಾನ್ಯವಾಗಿ ಎಲ್ಲರು ಕಬ್ಬು ಹತ್ತಿ ಇವೆಲ್ಲ ಬೆಳಿತಾರೆ ಮತ್ತು ಈ ಪೂರ್ವ ಭಾಗಕ್ಕ ಹೋದೀವಿ ಅಂತಂದ್ರ ಅಲ್ಲಿ ಬೈಲು ಸೀಮೆ ಐತಿ ಬೈಲು ಸೀಮೆ ಅಂತಂದ್ರ ಪೂರ ಸಂಪೂರ್ಣವಾಗಿ ಇಪ್ಪತ್ತು ಎಕ್ಕರೆ ಮೂವತ್ತು ಎಕ್ಕರೆ ಒಂದು ಹೊಲ ಇರ್ತವ ಅದೆಲ್ಲ ಪೂರ ಏರಿ ಭೂಮಿ ಇರ್ತೈತಿ ಅಲ್ಲಿ ಬೋರ್ವೆಲ್ ಬೀಳೂದೇ ಇಲ್ಲ ಎಲ್ಯರು ಒಂದು ಕಡೆ ಕೆನಾಲ್ ವ್ಯವಸ್ಥೆ ಆಗಿರ್ತತಿ ಸರ್ಕಾರದವ್ರ ಮಾಡ್ಕೊಟ್ಟಿರ್ತಾರೆ ಕೆನಲ್ ವ್ಯವಸ್ಥೆ ಇನ್ನು ಕೆಲವು ಕಡೆ ಮಳೆ ಮೇಲೆ ಡಿಪೆಂಡ್ ಇರ್ತರೆ ಮತ್ತು ಈ ಕಿನಾಲಿಗೆ ನಮ್ಮ ಇದ್ರ ಒಳಗೆ ರೇಣುಕಾ ಸಾಗರ ಐತಿ ಸೌದತ್ತೀ ಇದ್ರ ಒಳಗೆ ರೇಣುಕಾ ಸಾಗರ ಅಂತ ಹೇಳಿ ಐತಿ ಅದ್ರಲಿಂತ್ರ ನೀರಿನ ಎಡ ದಂಡೆ ಬಲ ದಂಡೆ ಕಾಲುವೆ ಅಂತೇ ಮಾಡೀನಿ ಆ ಕಾಲುವೆ ಮುಖಾಂತರ ನಮ್ಗ ನೀರಿನ ಸಪ್ಲೈ ಮಾಡ್ತಾರೆ ಮತ್ತು ಅಷ್ಟು ಅಲ್ದ ಇನ್ನ ಈ ಈ ನೀರಾವರಿ ಸೌಲಬ್ಯದ ಬಗ್ಗೆ ಹೇಳ್ಬೇಕಂತಂದ್ರ ಸರ್ಕಾರ್ದವ್ರು ಅಷ್ಟ ಕಿನಾಲ್ ಅಷ್ಟ ಮಾಡಿಕೊಟ್ಟಾರೆ ಮತ್ತು ನಾವು ರೈತ್ರ ಏನು ಮಾಡ್ಕೊಂಡೇವಿ ಅಂತಂದ್ರ ಕೆಲವು ಜನ ಬೋರ್ವೆಲ್ ಒಡ್ಕೊಂಡು ಬೋರ್ವೆಲ್ ಹೊಡ್ಕೊಂಡವ್ರ ಅವ್ರ ಏನು ಬರೀ ಈ ಏನಪ್ಪಾ ಅಂತಂದ್ರ ಈ ತರಕಾರಿ ಬೆಳೆಗಳನ್ನು ಮಾತ್ರ ಬೆಳಿತಾರೆ ಅವ್ರ ಅದ್ರಲ್ಲಿದ್ರ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರ್ಸ್ತೈತಿ ಅಂತೇಳಿ ಅವ್ರಗೆ ಗೊರ್ತಾಗೈತಿ ಅವರು ಹೆಚ್ಚಿಗಿ ಇದನ್ನ ಹಾಕೋದಿಲ್ಲ ಯಾವಪ್ಪ ಅಂತಂದ್ರ ಜ್ವಾಳ ಗೋದಿ ಅವ್ನ್ ಯಾವ್ನು ಬೆಳಿಯಗಿಲ್ಲ ಅವರು ಅವ್ರ ಬರೆ ತರಕಾರಿ ಬೆಳಿತಾರೆ ಬಿಟ್ರ ಕಬ್ಬು ಕಬ್ಬು ಹೆಚ್ ಬೆಳಿತಾರೆ ಅದರ್ಲಿಂತ ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರ್ಸ್ತೈತಿ ಅಂತ ಹೇಳಿ ಹ್ಞೂ ಮತ್ತು ನಾನು ಈ ಕಡೆ ಬೈಲು ಸೀಮೆ ಒಳಗೆ ಹೋದ್ವಿ ಅಂತಂದ್ರ ಅವರು ಮುಂಗಾರಿಗೆ ಛಲೋ ಮಳೆ ಆತಂದ್ರ ಮಾತ್ರ ಹತ್ತಿ ಹಾಕ್ತಾರ ಮತ್ತು ಮೆಕ್ಕೆಜೋಳ ಹಾಕ್ತಾರ ಇಲ್ಲಕೆ ಅಂತಂದರ ಮಳೆ ಹೆಚ್ಗೀ ಈ ಕಡೆ ಪೂರ್ವ ಭಾಗದ ಎರಿ ಭೂಮ್ಯಾಗ ಮಳೆ ಕೈ ಕೊಡೋದ ಭಾಳ ನಮ್ಗ ಈ ಧಾರವಾಡ ಜಿಲ್ಲೆದಾಗ ಅವ್ರೇನು ಮಾಡ್ತರಪ್ಪ ಅಂತ ಹಿಂಗೆ ಹಿ ಸೊಲ್ಪ ಮಳೆ ಆದ್ರ ಅವ್ರ ಏನೂ ಬಿತ್ತುದು ಉತ್ತೊದೋ ಮಾಡೋದಿಲ್ಲ ಇದ್ರೊಳಗೆ ಮುಂಗಾರಿ ಮಳೆ ಒಳಗೆ ಅವ್ರ್ಗೆ ನೀರಾವರಿ ಸೌಲಭ್ಯ ಇಲ್ಲ ಅದಕ್ಕೆ ಹಿಂಗಾರು ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊಲ್ಪ ಸೊಲ್ಪ ಮಳೆ ಆಗಿತ್ತಂದ್ರ ಸಾಕು ಅವ್ರ್ಗೆ ಎರಿ ಭೂಮಿ ಚಲೋ ಬೆಳಿತವು ಹಿಂಗಾರು ಒಳಗೆ ಅಷ್ಟ್ರಾಗ ಏನು ಮಾಡ್ತಾರ ಅವ್ರ ಅಂತ ಹಿಂಗಾರಿ ಬೆಳೆ ಅದಂತ ಕಡ್ಲಿ ಈ ಬಿಳಿ ಜ್ವಾಳ ಸೊಲ್ಪ ಗೋದಿ ಮತ್ತು ಕುಸುಬಿ ಎಳ್ ಗುರೆಳ್ ಇಂತಾವ ಕಡ್ಮಿ ನೀರು ಇದ್ದರೂ ಬೆಳೆಯೊ ಅಂಥಾದ್ ದವಸದ ಧಾನ್ಯಗಳನ್ನ ಬಿತ್ತುತ್ತಾರೆ ಇಂತಹ ಬೀಜಗಳನ್ನ ಬಿತ್ತುತ್ತಾರೆ ಅವರೆಲ್ಲ ಅವ ಅಷ್ಟಕ್ಕೆ ಅಷ್ಟ ರೈತನ ಆರ್ಥಿಕ ಪರಿಸ್ಥಿತಿಯನ್ನ ಏನೂ ಅಷ್ಟು ಉದ್ಧಾರ ಮಾಡೋದಿಲ್ಲ ಅವ ಅದ್ರ ಪೂರ ಕೈಯಿ ಬಿಡುದಿಲ್ಲ ಕಟಾನುಕಟಿ ಒಳಗೆ ಅವ ಬೆಳೆದಂಥದ ಫಸಲು ನಮ್ಗ ಅಷ್ಟು ಕೈ ಇಡಿಲಿಲ್ಲ ಅಂದರೂ ಸೊಲ್ಪ ಮನೆ ನಡ್ಸುವಷ್ಟು ಮಟ್ಟಿಗೆ ಅವಂಗ ಆರ್ಥಿಕ ಪರಿಸ್ಥತಿಯನ್ನ ನೆಡ್ಸ್ಕೊಂಡು ಹೊಕತವ್ನ ಮನೆ ನೆಡ್ಸ್ಕೊಂಡು ಹೋಕತ್ತಿ ಮತ್ತೆ ಈ ಕಡೆ ನಮ್ಮ ಪೂರ್ವ ಭಾಗಕ್ಕೆ ಉತ್ತರ ಭಾಗಕ್ಕ ಇದು ದಕ್ಷಿಣ ದಕ್ಷಿಣ ಭಾಗದ ಧಾರವಾಡದ ದಕ್ಷಿಣ ಭಾಗ ಹೋಗ್ಯಾವ ಅಂತಂದ್ರ ಸಂಪೂರ್ಣವಾಗಿ ಮಲ್ನಾಡು ಐತಿ ಅಲ್ಲೆಲ್ಲ ದೊಡ್ಡ ದಟ್ಟವಾದ ಅರಣ್ಯ ಐತಿ ಮತ್ತೆ ಈ ಕಡೆ ನಮ್ಮದು ಪಶ್ಚಿಮ ಭಾಗಕ್ಕೆ ಹೋಗ್ಯಾವ ಅಂತಂದ್ರ ಹಳ್ಯಾಳ ದಾಂಡೇಲಿ ಇವೆಲ್ಲ ಐತಿ ಅದೆಲ್ಲ ಅದೂ ದಟ್ಟವಾದ ಅರಣ್ಯ ಇರೋದ್ರಿಂತ್ರ ಅಲ್ಲೆಲ್ಲ ಸಾಕಷ್ಟು ಮಳೆ ಆಕೈತಿ ಅಲ್ಲಿ ರೈತರಿಗೆ ಸಂಪೂರ್ಣವಾದ ಮಳೆ ಆಗೋದ್ರಿಂತ್ರ ಅವರೆಲ್ಲಾ ಹೆಚ್ಗಿ ಬತ್ತನಾ ಬೆಳಿತಾರ ಅದ್ರ ಜೊತಿಗೆ ಆರ್ಥಿಕ ಪರಸ್ಥಿತಿ ಸುಧಾರ್ಸ್ಕೊಳ್ಳೊ ಸಲುವಾಗಿ ಕಬ್ಬು ಹೆಚ್ಗೀ ಜನ ಬಿಳವಾರಲ್ಲಿ ಮತ್ತು ಪಶ್ಚಿಮ ಭಾಗ ನಮ್ಮದು ದಕ್ಷಿಣ ಭಾಗದಾಗ ಶಿರ್ಸಿ ಮುಂಡ್ಗೋಡು ಈ ಕಡೆ ಹೋಗಿದ್ವಿ ಅಂತಂದ್ರ ಅಲ್ಲೆ ದಟ್ಟವಾದ ಅರಣ್ಯ ಐತಿ ಅಲ್ಲಿ ಅಡ್ಕಿ ತ್ವಾಟ ಜಾಸ್ತಿ ಬೆಳಿತಾರೆ ಭತ್ತ ಬೆಳಿತಾರೆ ಅದರ್ಲಿಂತ್ರ ಅಲ್ಲಿ ರೈತ್ರದ ಆರ್ಪಥಿಕ ಪರಿಸ್ಥಿತಿ ಭಾಳ ಸುಧಾರ್ಸ್ಕೊಂಡು ಐತಿ ಮತ್ತ ಈ ಈ ಅಲ್ಲಿ ಯಾವುದೇ ರೀತಿ ಇಂಡಸ್ಟ್ರಿ ಇಲ್ಲ ದಕ್ಷಿಣದ ಭಾಗ ಮತ್ತಿ ಇದ್ರೊಳಗ ಎಲ್ಯಪ್ಪಾ ಅಂತಂದ್ರ ಪಶ್ಚಿಮ ಭಾಗದಾಗೆ ಅವರೆಲ್ಲ ಕೃಷಿ ಮೇಲೆ ಮತ್ತು ದಾ ಅರಣ್ಯದ ಮೇಲೆ ಡಿಪೆಂಡ್ ಆಗ್ಯಾರ ಅದ ಅರಣ್ಯದಿಂತ್ರ ಮರ ಮುಟ್ಟುಗಳನ್ನ ಬಳ್ಸ್ಕೊಂಡು ಅವರೆಲ್ಲ ಏ ಕಿಡಿಕಿ ಬಾಗಿಲ ಸೋಲ್ಪ ಇವೆಲ್ಲ ಮಾಡಿ ಮಾಡಿ ಜನ್ರಿಗೆ ಮಾರ್ತಾರೆ ಹೀಗಾಗಿ ಅವರ ಅವ್ರ ಇದುನ್ನ ವ್ಯವಸ್ಥೆನು ಸುಧಾರ್ಸ್ಕೊಂಡು ಆರ್ಥಿಕ ಪರಿಸ್ಥಿತಿನು ಸುಧಾರ್ಸಿಸ್ಕೊಂಡಾರೆ ಮತ್ತು ಈ ಕಡೆ ನಮ್ಮ ಇದೆ ರೀತಿ ನಮ್ಮ ಬೈಲು ಸೀಮೆಗೆ ಬಂದ್ವಿ ಅಂತಂದ್ರ ಇವ್ರು ಅಷ್ಟು ಹೇಳ್ಕೊಳ್ಳೊ ಅಷ್ಟು ಏನು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಇಲ್ಲ ನಮ್ಮ ರೈತ್ರಿದ ಯಾಕಂದ ನೀರಾವರಿನೆ ಸರಿಯಿಲ್ಲ ಬೈಲು ಸೀಮೆ ಒಳಗೆ ನಮ್ಮ ಪೂರ್ವ ಭಾಗದಾಗ ಬರ್ತದ ಅದೆಲ್ಲ ಈ ಕಡೆ ಉದಾಹರ್ಣೆಗೆ ಎಲ್ಯಪ್ಪ ಅಂತಂದ್ರ ನವನ್ಗುಂದ ನರಗುಂದ ಈ ಕಡೆ ತಾಲೂಕು ಗದಗ ಡಿಸ್ಟಿಕ್ ಗದಗ ಜಿಲ್ಲೆ ಹೋಗಿದ್ವಿ ಅಂತಂದ್ರ ಈ ಗದಗ ಗದಗ್ ಜಿಲ್ಲೆದಾಗ ಮತ್ತು ಈ ಕಡೆ ರೋಣ ತಾಲೂಕು ಈ ಕಡೆ ಹೋಗಿ ನರ್ಗುಂದ ಈ ಕಡೆ ಬಾಗಲ್ಕೋಟೆದು ಕೆಲವು ಭಾಗದಾಗ ಸರಿಯಾದ ನೀರಿನ ವ್ಯವಸ್ಥೆನೆ ಇಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ರೈತ್ರ ಭಾಳ ಸಂಕಷ್ಟದಾಗ ಇರ್ತಾರ ಕೆಲುವು ಟೈಮ್ ಅವ್ರು ಅವ್ರ ಹೀಗಾಗಿ ಅಲ್ಲಿ ವಾತಾವರ್ಣಕ್ಕೆ ತಕ್ಕಷ್ಟ ತಕ್ಕಂಥಾ ದವಸ ಧಾನ್ಯಗಳನ್ನ ಬೆಳಿತಾರೆ ಉದಾಹರ್ಣೆಗೆ ಏನಪ್ಪ ಅಂತಂದ್ರ ಈ ಕಡ್ಲಿ ಇರ್ಬೋದ ಶೇಂಗ ಅಂತ್ರು ಬೆಳಿಯಕ್ಕೆ ಆಗೋದಿಲ್ಲ ಕಡ್ಲೆ ಕುಸುಬಿ ಮತ್ತು ಜೋಳ ಬೆಳಿತಾರೆ ಯಾಕಂದ್ರ ಅವೆಲ್ಲ ಹಿಂಗಾರು ಒಳಗೆ ಮಳೆ ಆಗಲಿಲ್ಲಾ ಅಂತಂದರೂನು ಈ ವಾತಾವರ್ಣದ ಚಳಿ ಗಾಳಿ ಮೇಳೆನಾ ಆ ದವಸಗಳೆಲ್ಲ ಬೆಳದು ಬರ್ತಾವೆ ಮತ್ತು